ಸರ್ ನಾವು ಪಕೀರಪ್ಪಾ ಬಜಂತ್ರಿ ಅಂತೇಳಿ ಹಾಂ ಸರ ಸರ್ ನೀವೇ ಕಾಲ್ ಮಾಡಿದ್ದಿರಾ ಸರ ಈಗ ಹಾಂ ಸರ ಹ್ಞೂ ಸರ್ ಆಯ್ತು ತೊಗೋರಿ ಸರ ಬೀಜ ತಳಿ ಸರ ಐತೆ ಬಿಡಿರಿ ನಮ್ಮ ರೈತರೊಳಗೆ ನಾವು ಎಲ್ಲ ಮಾರ್ತೇವೇಳಿ ನಾವು ಸರ ಸರ ಈಗ ಸರ ಬೆಂಡೆಕಾಯಿ ಹೀರೆಕಾಯಿ ಆಮೇಲೆ ಸೌತಿಕಾಯಿ ಆಮ್ಯಾಗೆ ಬಿನಿಸ್ಸ ಎಲ್ಲ ಬೀಜ ಎಲ್ಲ ತಳಿ ಎಲ್ಲ ಮಾರ್ತೀವಿ ಸರ್ ನಾವು

ಹ್ಞೂ ಸರ ಹ್ಞೂ ಸರ ಮತ್ತು ಎರೆಭೂಮಿ ಬರಬೇಕಲ್ಲ ಸರ್ ಅದು ಎರೆ ಇದು ಸರ್ ಸರ್ ಎರೆಭೂಮಿ ಸರ ಟಮಾಟಿ ಹಣ್ಣ ಮೆಣ್ಸಿನ್ಕಾಯಿ ಆಮ್ಯಾಗೆ ಹೀರೆ ಬೀಜ ಬೆಂಡೆಕಾಯಿ ಸರ ಮೇನ ಇಂಪಾರ್ಟೆಂಟ್ ಬರೋದೇ ತಳಿ ಇದು ಸರ್ ಸರ್ ಟಮಾಟಿ ಬೀಜ ಬೇಕಾರೆ ಟಮಾಟಿ ಬೀಜ ಕೊಡ್ತೇವೆ ಸರ್ ನಾವು ಹೀರೆಕಾಯಿ ಬೀಜ ಬೇಕಾರೆ ಹೀರೆಕಾಯಿ ಬೆಂಡೆಕಾಯಿ ಬೇಕಾರೆ ಬೆಂಡೆಕಾಯಿ ಹ್ಞೂ ಸರ

ಸರ್ ಒಂದು ಎಕ್ರೆಗೆ ಸರ್ ನಿಮ್ಗೆ ಎರಡು ಪ್ಯಾಕೇಟ್ ಬೇಕು ರೀ ಹೀರೆಕಾಯಿ ಬೇಕಂದ್ರೆ ಹೀರಿಕಾಯಿದ್ದು ಎರಡು ಪ್ಯಾಕೆಟ್ ಸರ ಆಮ್ಯಾಗೆ ಬೆಂಡೆಕಾಯಿ ಬೇಕಂದ್ರೆ ಸರ್ ನಿಮ್ಗೆ ಒಂದು ಪ್ಯಾಕೇಟು ಸಾಕಾಗತ್ತೆ ಸರ ಹೌದು ಸರ್ ಒಂದು ಎಕ್ರೆಗೆ ಸರ್ ನಿಮ್ಗೆ ಬೆಂಡೆಕಾಯಿ ಮಾಡಬೇಕಾರೆ ಸರ ಅದಕ್ಕೆ ಗಿಡ ನೆಡಸಬೇಕು ಸರ್ ಅವುಕ್ಕೆ ಇದು ಮುಂಡಾದು ಅವು ಹಾಂ ಸರ್ ಸರ್ ಬೀಜ ಬೇಕಾರೆ ಕೊಡ್ತೇವಲ್ಲ ಸರ್ ನಾವು ಸರಿ ನಿಮಗೆ ಒಂದು ಎಕ್ರೆಗ್ ಎಷ್ಟ್ ಅನ್ನೂದು ನಾನು ಹೇಳಿದೇನೆ ಸರ ಆಯ್ತು ಪಾಕಿಟ್ ಬೇಕಂದ್ರೆ ನಾವು ಕೊಡ ಕೊಡ್ತೇವೆ ರೀ ಹ್ಞೂ ಸರ ಸರ್ ಕೊಡ್ತೆವಲ್ಲ ರೀ ಕೊಡ್ತೆ ಕೊಡ್ತೆ ಕೊಡ್ತಾರೆ ಸರ್ ಓಕೆ ಸರ್ ಸರ್ ನಮ್ದು ಇಲ್ಲೇ ನಡಕಟ್ಟೆಯರ ಅಂಗಡಿ ಅಂತ ಸರ್ ದಾರ್ ಒಳಗೆ ನಡಕಟ್ಟೆ ಅಂಗಡಿ ಸರ ನಮ್ಮ ಅಣ್ಣಾರ್ದ್ ರೀ ಸರ್ ಇಲ್ಲೇ ರೀ ಮಾರ್ಕೆಟ್ ಸೂಪರ್ಮಾರ್ಕೆಟ ಸೂಪರ್ಮಾರ್ಕೆಟ್ ಒಳಗೆ ನಡಕಟ್ಯಾರ ಅಂಗಡಿ ಅಂತ ಯಾರಾದರೂ ಹೇಳ್ತಾ ರೀ

ಓಕೆ ಸರ್ ಹ್ಞೂ ಸರ್ ಹ್ಞೂ ಆಯ್ತು ಸರ್ ಓಕೆ ಸರ್ ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಸರ್ ಆಯ್ತು ಓಕೆ ಆಯ್ತು ಸರ್ ಓಕೆ ಸರ್ ಹ್ಞೂ